ನಮ್ಮ ಕರ್ನಾಟಕದ ರಾಜ್ಯದ ಎಡ ಭಾಗದಲ್ಲಿ ಗೋವಾ ರಾಜ್ಯ ಇದೆ ಅದಕ್ಕೆ ಹೋಗಲು ನನಗೆ ತುಂಬ ಇಷ್ಟ ಏಕೆಂದರೆ ಅಲ್ಲಿ ಬೀಚ್ಗಳು ತುಂಬ ಚೆನ್ನಾಗಿ ಇದೆ ಅಲ್ಲಿ ಉಪ ಉಪಾಹಾರ ಗೃಹಗಳು ಗಳಿವೆ ಹೋಗಲು ಇಷ್ಟಪಡುತ್ತೇನೆ ಅಲ್ಲಿನ ಆಹಾರಗಳು ತುಂಬ ಚೆನ್ನಾಗಿ ಇರುತ್ತದೆ ಮತ್ತು ಮಸಾಲೆ ಪದಾರ್ಥಗಳು ಚೆನ್ನಾಗಿ ಹಾಕಿರುವುದರಿಂದ ತುಂಬ ಖಾರವಾಗಿ ನಾಲಿಗೆಗೆ ರುಚಿಕರವಾಗಿರುತ್ತದೆ ಹಾಗೆ ಅಲ್ಲಿ ಬೀಚ್ಗಳಲ್ಲಿ ತ್ರೋಬಾಲ್ ವಾಲಿಬಾಲ್ ಆಡಲು ತುಂಬ ಇಷ್ಟ ಅಲ್ಲಿ ಉಡುಪು ತೊಡುಪುಗಳನ್ನು ಹಾಕಲು ನನಗೆ ತುಂಬ ಇಷ್ಟ ಮನಸ್ಸಿದೆ ಆದ್ದರಿಂದ ಅಲ್ಲಿನ ಉಡುಪು ತೊಡುಪುಗಳನ್ನು ನಾನು ಹಾಕಲು ಇಷ್ಟಪಡುತ್ತೇನೆ ಆದ್ದರಿಂದ ಅದನ್ನು ನೋಡಲು ಇಷ್ಟಪಡುತ್ತೇನೆ